ನಾನು ತುಮಕೂರಿಗೆ ಬಂದು ಬಸ್ಸಿನಲ್ಲಿ ಇಳಿದೆನು ಆ ಬಸ್ಸಿನಿಂದ ಇಳಿದು ನಂತರ ಆಟೋ ಚಾಲಕನ ಬಳಿ ಬ ಬಂದೆನು ಆಟೋ ಚಾಲಕನಿಗೆ ಕೇಳಿದೆನು ನಾನು ಕೆಯಸಂದ್ರಕ್ಕೆ ಹೋಗಬೇಕಾಗಿತ್ತು ಅಂದರೆ ಅಲ್ಲಿಂದ ಟೌನ್ಹಾಲಿಂದಲೆ ಹೋಗಬೇಕಾ ಅಥವಾ ಬೇರೆ ಕಡೆಯಿಂದ ಹೋಗಬೇಕಾ ಅಂತ ಕೇಳಿದೆ ನಾನು ಆಟೋದಲ್ಲಿ ಹತ್ತಿ ಕುಳಿತು ಅದೇ ಪ್ರಕಾರದಂತೆ ಆಟೋದಿಂದ ಹೊರಟೆ ಅಲ್ಲಿ ಟೌನ್ಹಾಲಿನಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅಲ್ಲೇ ಆಟೋ ನಿಂತಿತು ಆಟೋದವನನ್ನು ಕೇಳಿದೆ ಈ ದಾರಿಯನ್ನು ಬಿಟ್ಟು ಬೇರೆ ದಾರಿಯಲ್ಲಿ ನಾವು ಬೇಗನೇ ತಿಳ ತಲುಪಬಹುದೇ ಅಥವಾ ಈ ದಾರೀನೇ ತಲುಪಬೇಕೇ ಅಂದರೆ ನಾನು ಕ್ಯಾತಸಂದ್ರಕ್ಕೆ ತಲುಪಲು ಎಷ್ಟು ದೂರ ಸಮಯವನ್ನು ತೆಗೆದುಕೊಳ್ಳಬಹುದು ಶೀಘ್ರವಾಗಿ ತಲುಪಲು ಬೇರೆ ಯಾವುದಾದರೂ ಮಾರ್ಗವಿದೆಯೇ ಎಂದು ಕೇಳಿದೆ